ಫೋಟೋಗ್ರಾಫರಾ ನಮ್ಮದು ವೆಡ್ಡಿಂಗ್ದು ಫೋಟೋಗಳು ತೆಗೆಸಿದ್ವಲ್ಲ ಅದು ವೀಡಿಯೋ ಫೋಟೋಗಳು ಬೇಕಿತ್ತು ಹ್ಞೂ ಯಾವಾಗ ಕೊಡ್ತೀರಿ

ಅದನ್ನು ಸಹ ಹಾಂ ಅದನ್ನು ಇವಾಗ ಹೇಳಿದ್ರೆ ನೀವು ಯಾವಾಗ ಹೇಳ್ತೀರಿ ಆವಾಗೇ ಬಂದು ತೊಗೋತೀನಿ ಅಮೌಂಟು ಕ್ಲಿಯರ್ ಮಾಡ್ತೀನಿ ಯಾವಾಗ ಬರಬೇಕು ಅಂತ ಹೇಳಿ ರೆಡಿಯಾಗಿ ಇದೆಯಾ ಅದೆಲ್ಲ

ಹ್ಞೂ ಮತ್ತೆ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಫೋಟೋ ಎಲ್ಲ ಚೆನ್ನಾಗಿ ಬಂದಿದೆಯಾ ಹ್ಞೂ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಅದರಲ್ಲಿ ಎಲ್ಲ ಚೆನ್ನಾಗಿದೆಯಾ ಹ್ಞೂ ಹ್ಞೂ ಓಕೆ ಓಕೆ ಯಾವಾಗ ಬೇಕಿರೆ ಯಾವಾಗ ಸಿಕ್ತೀರಿ ಫೋಟೋ ಯಾವಾಗ ಕೊಡ್ತೀರಾ ಹೌದಾ ಸರಿ ಸರಿ ಓಕೆ ಬರ್ತೀವಿ ಎಲ್ಲಿಗೆ ಬರಬೇಕು ಇನ್ನು ಓಕೆ ಓಕೆ ಸರಿ ಎಲ್ಲ ನಿಮ್ಮ ಫೋಟೋದು ಹೇಳ್ತಿದ್ರು ಚೆನ್ನಾಗಿ ಮಾಡಿದ್ದೀರಿ ಅಂತೆ ಅದನ್ನು ಹೇಳಿ ನಿಮ್ಗೆ ಕೊಟ್ಟಿದ್ದೀವಿ ಹೌದಾ ವೀಡಿಯೋಸ್ಗಳೆಲ್ಲ ಚೆನ್ನಾಗಿ ಇದೆಯಾ ಒಳ್ಳೊಳ್ಳೆ ಸಾಂಗ್ಗಳು ಇರಲಿ ಹೌದಾ ಹ್ಞೂ ಹ್ಞೂ ಓಕೆ ಓಕೆ ಸರಿ ನಮ್ಮ ಫ್ಯಾಮಿಲೀ ಇದಕ್ಕೆ ಫ್ಯಾಮಿಲಿ ಸಾಂಗೆಲ್ಲ ತುಂಬ್ಸಿಬಿಟ್ಟು ಮಾಡಬೇಕಿತ್ತು ಹ್ಞೂ ಸರಿ ಸರಿ ಅದೇ ಹಳೆ ಬಾಕಿ ಎಷ್ಟು ಕೊಡಬೇಕು ಅಂತ ಹೇಳಿದ್ರಿ ಹೌದು ಹೌದಾ ಸರಿ ಸರಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ರೆ ಆಗ್ತಿತ್ತು ಹೌದಾ ಸರಿ ಸರಿ